ಆಹಾರ ಬಂದರೆ ನನಗೆ ವೆಜ್ಜಲ್ಲಿ ಚಪಾತಿ ಇಷ್ಟ ನಾನ್ವೆಜ್ಜಲ್ಲಿ ಬಿರ್ಯಾನಿ ಇಷ್ಟ ನಾನು ತುಂಬ ಇಷ್ಟಪಡೋದೇ ಬಿರ್ಯಾನಿ ದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕೊಟ್ರೂ ಸಹ ನಾನು ಬಿರ್ಯಾನಿ ತಿಂತೀನಿ ನಾನು ಆಚೆ ರೆಶ್ಟೊರೆಂಟ್ಗಳಲ್ಲಿ ಹೋಟೆಲ್ಗಳಲ್ಲಿ ತಿನ್ನಬೇಕು ಅಂತ ಬಿರ್ಯಾನಿನ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಮುಸ್ಲಿಮ್ ಮನೆ ನನ್ನ ಫ್ರೆಂಡ್ ಮುಸ್ಲಿಮ್ ಇದ್ಲು ಒಬ್ಬಳು ಸಾನ್ಯಾ ಅಂತ ಅವ್ರ ಮನೇಲಿ ತುಂಬ ಇಷ್ಟಪಡ್ತಿದ್ದೆ ತಿನ್ನೋಕ್ಕೆ ಅವ್ರದು ಕೂಡ ತುಂಬ ಚೆನ್ನಾಗಿ ಬಿರ್ಯಾನಿ ಮಾಡ್ತಾರೆ ತುಂಬ ನನಗೆ ಚಿಕ್ಕ ಹುಡುಗಿಯಿಂದ ನನಗೆ ಬಿರ್ಯಾನಿ ಅಂದರೆ ತುಂಬ ಇಷ್ಟ ನಾನು ಆಚೆ ಜಾಸ್ತಿ ಆಚೆ ತಿನ್ನೊದಕ್ಕೆ ನಾನು ಜಾಸ್ತಿ ಇಷ್ಟಪಡೋದು ಮನೆಯಲ್ಲಿ ತಿನ್ನೊದಕ್ಕೆ ನಾನು ಅಷ್ಟು ಇಷ್ಟಪಡೋಲ್ಲ ಅಷ್ಟು ಟೇಶ್ಟಿಯಾಗಿ ಮಾಡೋಲ್ಲ ಈಗ ಔಟ್ಸೈಡ ತಿಂಡಿಯಾಗಲಿ ಈಗ ಎಗ್ಗ್ ರೈಸು ಗೋಬಿ ಎಲ್ಲ ಔಟ್ಸೈಡ್ ತಿಂಡಿ ತುಂಬ ಜನ ಔಟ್ಸೈಡ್ ತಿಂಡಿನೇ ಜಾಸ್ತಿ ಇಷ್ಟಪಡೋದು ಹಾಗೆ ನನಗೆ ಬಿರ್ಯಾನಿ ತುಂಬ ಇಷ್ಟ ನಾನು ಔಟ್ಸೈಡ್ ತಿನ್ನೋದಕ್ಕೆ ಜಾಸ್ತಿ ಇಷ್ಟಪಡೋದು ಚಪಾತಿಯಾದರೆ ಮನೆಯಲ್ಲೇ ಮಾಡಿಕೊಂಡು ತಿಂತೀನಿ ಬಟ್ ತಿಂಡಿಗೆ ನನಗೆ ಚಪಾತಿ ಇರಬೇಕು ನನ್ಗೆ ಚಪಾತಿ ಅಂದರೆ ತುಂಬ ಇಷ್ಟ ಆಗುತ್ತೆ ಚಪಾತಿನೂ ಅಷ್ಟೆ ಯಾವಾಗ ಕೊಟ್ರೂ ತಿಂತೀನಿ ಅಷ್ಟೊಂದು ಇದು ಮಾಡೋಲ್ಲ ಮತ್ತು ಪಲಾವ್ ಒಂದೊಂದು ಸಾರಿ ಪಲಾವು ಅಂದರೆ ಈಗ ಮದುವೆ ಮನೆಯಲ್ಲಿ ಹೋಟೆಲಲ್ಲಿ ಮಾಡ್ತಾರಲ್ಲ ಆ ಪಲಾವ್ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ಅಲ್ಲಿ ನಾನ್ವೆಜ್ಜೇ ನಾನು ಇಷ್ಟಪಡೋದು ಬಿರ್ಯಾನಿ ಬಿರ್ಯಾನಿ ಬಿರ್ಯಾನಿ ಅದೇ ನಮ್ಮ ಮನೆಯಲ್ಲೂ ಬೈತಾ ಇರ್ತಾರೆ ಯಾವಾಗ ಬಿರ್ಯಾನಿ ಅಂತೀಯಾ ಅಂತ ನನ್ಗೆ ಅದೇನೋ ಗೊತ್ತಿಲ್ಲ ಅಷ್ಟು ಇಷ್ಟ ನನಗೆ ಬಿರ್ಯಾನಿ ಚಿಕನ್ ಬಿರ್ಯಾನಿ ಅಂತ ಅಂದರೆ ನನ್ನ ನಾನು ಔಟ್ಸೈಡ ಜ ತಿನ್ನೋದಕ್ಕೆ ಜಾಸ್ತಿ ಇಷ್ಟಪಡೋದು ರೆಶ್ಟೋರೆಂಟ್ ಆಗಲಿ ಹೋಟೆಲ್ ರೆಶ್ಟೋರೆಂಟ್ ಡಾಬಾ ಹಿಂಗೇ ನಾನು ತುಂಬ ಫುಡ್ ಫೇ ಈ ಥರ ತುಂಬ ಇಷ್ಟಪಡ್ತೀನಿ ನಾನ್ವೆಜ್ ತಿನ್ನೋದಕ್ಕೆ ನನ್ಗೆ ಬಿರ್ಯಾನಿ ಅಂದರೆ ತುಂಬ ಇಷ್ಟ ನನ್ಗೆ ಇಷ್ಟ ಆದ ಆಹಾರವೇ ಬಿರ್ಯಾನಿ ಔಟ್ಸೈಡ್ ಅಂದರೆ ರೆಶ್ಟೋರೆಂಟಲ್ಲಿ ಹೋಟಲಲ್ಲಿ ಡಾಬಾಲಿ ಫುಡ್ ಈ ಥರ ಎಲ್ಲಿ ಬೇಕಾದರೂ ಚೆನ್ನಾಗಿ ಇರುತ್ತೆ ಮತ್ತು ಮುಸ್ಲಿಂ ಮನೆಯಲ್ಲಿ ಚೆನ್ನಾಗಿ ಇರುತ್ತೆ ಇಷ್ಟು ಇಷ್ಟಪಡ್ತೀನಿ